ನಾನು ಸಿರಿ ಮೊಬೈಲ್ಸ್ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಮೊಬೈಲ್ಸ್ ಎಲ್ಲ ತುಂಬ ಚೆನ್ನಾಗಿದವೆ ಮತ್ತು ಕಡಿಮೆ ಕಾಸ್ಟಲ್ಲೇ ಕೊಡ್ತಿದಾರೆ ಆದ್ರಿಂದ ನಾನು ಅಲ್ಲಿಗೆ ಹೋದೆ ಅದು ಹೋದ್ರೆ ನಾನು ಓಪೋ ಎ ಸೆವೆಂಟಿ ಸೆವೆನ್ ಮೊಬೈಲನ್ನು ನೋಡಿದೆ ಅವರು ಫ್ರೈಸು ಎಲ್ಲ ತುಂಬ ಕಡಿಮೆ ರೇಟಿಗೆ ಕೊಡ್ತಿದರೆ ಅದು ಚೆನ್ನಾಗಿದೆ ಫೋನು ಮತ್ತು ಕ್ಯಾಮ್ರ ಎಲ್ಲ ಚೆನ್ನಾಗಿದೆ ಸೌಂಡೆಲ್ಲ ಚೆನ್ನಾಗಿದೆ ಮತ್ತು ಸ್ವೀಕರು ಮತ್ತು ಫಾಸ್ಟಾಗೆ ಚಾರ್ಜಾಗುತ್ತೆ ಮತ್ತು ಜಾಸ್ತಿ ಟೈಮು ಚಾರ್ಜ್ ಬರುತ್ತೆ ಎಲ್ಲಿಗಾದರು ಹೋದ್ರು ಪವರ್ ಬ್ಯಾಂಕೇನು ಯೂಸಿಲ್ಲ ಮತ್ತು ಸೌಂಡೆಲ್ಲ ಚೆನ್ನಾಗಿದೆ ಅದರಿಂದ ನಾನು ಆ ಮೊಬೈಲನ್ನು ತಗೊಂಡೆ ಅದು ಸ್ಟೋರೆಜೆಲ್ಲ ತುಂಬ ಜಾಸ್ತಿ ಇದೆ ಮತ್ತು ಫ್ರೆಂಡ್ ಜೊತೆಯೆಲ್ಲ ಹೋದ್ರೆ ಕ್ಯಾಮ್ರಾ ತೆಗಿಯೋದಕ್ಕು ಎಲ್ಲ ನನ್ನ ಫೋನೇ ಇದೆ ಫೋನೇ ಯೂಸ್ ಮಾಡ್ತಾರೆ ಅದರಿಂದ ನಾನು ಓಪೋ ಎ ಸೆವೆಂಟಿ ಸೆವೆನ್ ಮೊಬೈಲನ್ನು ತಗೊಂಡೆ ಅಷ್ಟೇ